ಶೋಭ ಏನ್ರಿ ಹೌದ್ರಾ ನಾವು ಗೊಂಡ್ವಾಳಿಂದ ಮಾತಾಡಕತ್ತೀವಿ ರೀ ನಮಗೆ ಈಗ ನಮ್ಮ ಊರಾಗ ಶಂಕ್ರಮ್ಮನ ಜಾತ್ರೆ ಐತತಿ ರೀ ತೇರು ತೇರೈತಿ ರೀ ಶಂಕ್ರಮ್ಮನ ಜಾತ್ರೆ ಐತಿ ನಮಗೆ ಒಂದಿಷ್ಟೂ ಹೂವಿನ ಅಂಗಡಿ ಹೌದಿಲ್ರಿ ಇದು ಅಲ್ಲ ಹೌದ್ರಾ ಹೌದಾ ಹೂವು ಬೇಕು ನೋಡಿರಿ ನಮಗೆ ತೇರಿಗೆ ಒಂದಿಷ್ಟು ಬೇಕು ರೀ ದೇವರಿಗೆ ಮಲ್ ಮಲ್ಲಿಗೆ ರೀ ಮಲ್ಲಿಗೆ ಹೂವು ಒಂದು ತೇರಿಗೆ ದೊಡ್ಡದು ಸರ ಬೇಕು ರೀ ಮಲ್ಲಿಗೆ ಅವು ಇವು ಇರ್ತಾವಲ್ಲ ರೀ ಗುಲಾಬಿ ಗುಲಾಬಿ ಮಲ್ಲಿಗೆ ಇನ್ನೊಂಥರಾ ಬಿಳಿಯದು ಬರ್ತದಲ್ರಿ ಆಂ ಹಾಂ ಅದು ನೋಡಿ ಅದು ಇನ್ನೊಂದು ಇನ್ನೊಂದು ಥರ ಬರ್ತದಲ್ರಿ ಸೇವಂತಿಗೆ ಆಂ ಅವು ನಾಲ್ಕು ಬೇಕು ನೋಡಿರಿ ಸರ ದೊಡ್ಡದು ಒಂದು ತೇರಿಗೊಂದು ಬೇಕು ರೀ ಮತ್ತು ದೇವ್ರಿಗೆ ಬೇಕು ರೀ ಹ್ಞೂ ಯಾವಾಗ ಕಳಿಸ್ಕೊಡ್ತೀರಿ ಜಾತ್ರೆ ಇಪ್ಪತ್ನಾಲ್ಕಕ್ಕೆ ಐತಿ ರೀ ಹೌದ್ರಾ ದುಡ್ಡು ಯಾವಾಗ ಕಳ್ಸೋಣ್ರಿ

ಹ್ಞೂ ಎಷ್ಟು ಎಷ್ಟು ಕಳಿಸ್ಬೇಕ್ರಿ ನಿಮ್ಗೀಗ ಮೊದ್ಲು ಹ್ಞೂ ಸರ ದೊಡ್ದು ಬೇಕು ನೋಡಿರಿ ತೇರಿಗೆ

ಆಯಿತ್ರಾ

ಹ್ಞೂ ಹ್ಞೂ ರೀ